ಸರೂ ನಾವು ವೆಂಕಟೇಶ ಅಂತ ಬಳ್ಳಾರಿ ಜಿಲ್ಲೆಯ ಅಂದ್ಯಾಳು ಗ್ರಾಮದಲ್ಲಿ ನಾವು ಒಬ್ಬ ರೈತ ಇವತ್ತಿನ ದಿನದಲ್ಲಿ ಏನಾಗಿರ್ತದಂದ್ರೆ ನಾವು ಬೆಳೆದಿಳ್ದಿರ್ತಕ್ಕಂಥ ಬೆಳೆಗಳು ಮೆಣ್ಸಿನ ಗಿಡ ಆಗಿರ್ಲಿ ಕಾಟನ್ ಆಗಿರ್ಲಿ ಭತ್ತ ಆಗಿರ್ಲಿ ತೊಗರಿ ಆಗಿರ್ಲಿ ಇವೆಲ್ಲಾ ನಾವು ಕೃಷಿ ಮಾರ್ಕೆಟ್ಗೆ ತಗೊಂಡೋಗಿರ್ತ ಅಲ್ಲಿ ಏನಾಗಿದೆ ಅಂದ್ರೆ ದಲ್ಲಾಳಿಗಳು ದಲ್ಲಾಳಿಗಳ್ ಏನಿದಾರಲ್ಲ ಈ ದಲ್ಲಾಳಿಗಳ ಹಾವಳಿಯಿಂದ ನಾವು ಕಂಗಾಲಾಕ್ತಿವ್ ಯಾಕಂದರೆ ಇವತ್ತು ನಮಗೆಲ್ಲಾ ಮೊನ್ನೆ ಆ ಮೊನ್ನೆ ಏನಂತೇಳ್ತಾರೆ ಹದಿನೈದ್ರಿಂದ ಇಪ್ಪತ್ತು ಸಾವಿರ ಐತೆ ಮೆಣಸಿನ್ಕಾಯಿ ಆಮೇಲೆ ಮೂರು ಸಾವಿರ ಐತೆ ಜೋಳ ಅಂತ ಹೇಳ್ತಾರೆ ನಾವು ಅಲ್ಲಿಗೆ ಹೋದ್ ಕೂಡಲೆ ಏ ಇವತ್ತೆಲ್ಲಾ ಫುಲ್ ಆಗಿದ್ಯಪ್ಪ ಎಪಿಎಮ್ಸಿ ವ ಭಾಳ ರೇಟ್ ಕಡಿಮೆ ಆಗ್ಬಿಟ್ಟಿದೆ ಎರಡು ಸಾವಿರ ಎರಡುವರೆ ಸಾವಿರಂತ ಹೇಳ್ತದಾರೆ ಈ ರೀತಿ ಆಗೋದ್ರಿಂದ ಆಮೇಲೆ ಮಧ್ಯವಸ್ತಿಕ್ ಮಧ್ಯ ಏನು ಮಧ್ಯಸ್ಥರು ಇದ್ದಾರಲ್ಲಾ ಈ ಎ ಪಿ ಎಮ್ ಸಿಯಲ್ಲಿ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ತಗೋಳ್ಳೋರು ಯಾರೋ ಏನೋ ಗೊತ್ತಿಲ್ಲ ಯಾಕಂದು ನಾವು ಆ ಅಂಗಡಿ ಹೋದ್ರೆಗಿನ ಆ ಅಂಗಡಿಯಲ್ಲಿ ದುಡ್ಡಿಂದೊಂದು ಕೊರತೆ ಯಾಕಂದ್ರೆ ಕ್ಯಾಶ್ ಕೊಡೋಲ್ಲ ಆಮೇಲೆ ಕೊಡ್ತುವು ಐದು ದಿನ ಆರು ದಿನ ಎಂಟು ದಿನ ನಂಬಿಕೆ ಇಲ್ಲ ನಂಬಿಕೆಯನ್ನ ನಾವು ಉಪ್ಯೋಗಿಸ್ಕೋಬೇಕಲ್ಲ ಆ ನಂಬಿಕೆ ಇಲ್ಕೋಸ್ಕರ ನಾವೇನು ಮಾಡ್ತುವು ದಲ್ಲಾಳಿ ಮೂಲಕ ನಾವು ಕೊಡ್ತುವು ದಲ್ಲಾಳಿ ಯಾಕಂದರೆ ಊರೂರೂರೂರು ಅಲೀತಾರೆ ಏನಪ್ಪಾ ನಮ್ಮ ಅಂಗಡಿ ಬಾ ನಮ್ಮ ಒಡೇಣಿ ಚೆನ್ನಾಗಿದೇನಾ ನಮ್ಮ ಅಂಗಡಿಯಲ್ಲಿ ಭಾರಿ ಚೆನ್ನಾಗಿದೆ ಹಾಂ ನಿಮಗೆಷ್ಟೇ ಆಗ್ಲಿ ನಾವು ಕೊಡ್ತಿವಿ ಆದರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಕರೆಟ್ಟಾಗಿ ರೇಟ್ ಸಿಗೋಲ್ಲ ಆದ್ದರಿಂದ ಈ ರೀತಿ ಎ ಪಿ ಎಮ್ ಸಿಯಲ್ಲಿ ಭಾಳ ಹಲ್ವಾರು ಸಮಸ್ಯೆಗಳು ಎದುರಿಸ್ಬೇಕಾಗ್ತತೆ ಅಲ್ಲಿ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಹಮಾಲ್ರು ಒಂದು ಚೀಲಕ್ಕೆ ಏನಿಲ್ಲಪ್ಪಂದ್ರೆ ಒಂದೊಂದು ಇಪ್ಪತ್ತು ರುಪಾಯ್ಲಿಂದ ಮೂವತ್ತು ರುಪಾಯಿ ತಗೋಳ್ತಾರೆ ನಾವು ಪ್ರತೀ ಒಂದು ವರ್ಷ ಒಂದು ವರ್ಷ ಏನು ನಾವು ಕಾಪಾಡ್ತಿವಲ್ಲ ಆ ಕಾಪಾಡಿರ್ತಕ್ಕಂಥ ಬೆಳೆ ಇವತ್ತೂ ನಮ್ಮ ಕೈಗೆ ದುಡ್ಡು ಬರತಟ್ಟಿಗೆ ಒಂದು ವರ್ಷತನಕ ನಾವು ಉಪವಾಸ ಬಿದ್ದು ಕಷ್ಟಬಿದ್ದು ನಾವೆಲ್ಲ ಮಾಡ್ತಿವಿ ಈ ರೀತಿ ಮಾಡೋದ್ರಿಂದ ಏನಪ್ಪ ಅಂದ್ರೆ ನಮಗೆ ಎಲ್ಲ ಲಾಸೇನೆ ಯಾಕಂದರೆ ಮುಂದಿನ ಒಂದು ಅಂಗಡಿನ ಬಗ್ಗೆ ನಮಗೆ ಗೊತ್ತಿಲ್ಲ ನಮಗೆ ಬೆಳೆದೊಂದೆ ಗೊತ್ತು ಆಮೇಲೆ ಎಲ್ಲಿ ಹೋಗ್ಬಕು ಎಲ್ಲಿ ರೇಟ್ ಐತಿ ಎಲ್ಲಿ ಇಲ್ಲಾಂತ ನಮ್ಗೇನು ಇವತ್ತಿನ್ವರಿಗ್ ಕರೆಟ್ಟಾಗ್ ಮಾಹಿತಿ ಇಲ್ಲ ದಲ್ಲಾಳಿ ಮು ದಲ್ಲಾಳಿಗಳ್ ಮೂಲ್ಕಾ ನಾವು ಕೊಡ್ಬೇಕು ಆದ್ದರಿಂದ ಈ ಮಾರ್ಕಟ್ ಮಾರ್ಕಟ್ನಲ್ಲಿ ಹೋದ್ರ ಭಾಳ ತೊಡಕುಗಳು ಜಾಸ್ತಿ ಇದಾವ ಯಾಕಂದ್ರೆ ಒಬ್ಬ ರೈತನಿಗೇನು ಗೊತ್ತು ಬೆಳ್ಸೋದ್ ಗೊತ್ತು ಮಾರೋದ್ ಕರೆಟ್ಟಾಗ್ ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲಾ ಅಂತಪ್ಪಾ ಅಂದ್ರೆ ಯಾಕಂದ್ರೆ ಬೆಳ್ಸೋದೇನ್ ಭಾಳ ಬೆಳ್ಸಿ ಬೆಳೆಸಿ ಚೆನ್ನಾಗ್ ಬೆಳೆಸಿ ಯಾಕಂದ್ರೆ ಅವು ಮಳೆ ಗಾಳಿ ಎಷ್ಟೋ ರೈತ ಅನ್ಬೋಗಿಸಿ ಹತ್ತು ಬೆರಳನ್ನು ಭೂಮಿಯಲ್ಲಿ ಇಟ್ಟು ಅದನ್ನು ಬಗೆದು ತೆಗ್ದಿರ್ತಕ್ಕಂಥ ಬೆಳೆನಾ ಇವತ್ತು ಅಲ್ಲಿ ಸುಮಾರು ನಾಲ್ಕರಿಂದ ಐದಾರು ದಲ್ಲಾಳಿಗಳು ಅದು ದಲ್ಲಾಳಿಗಳ್ ಇರ್ತಾರೆ ಆ ದಲ್ಲಾಳಿಗಳ್ ಮೂಲಕ ಆ ಒಂದು ಬೆಳೆಯನ್ನು ನಾವು ಮಾರ್ಬ ಮಾರ್ಬೇಕಾಗ್ತತೆ ಆದ್ದರಿಂದ ಆ ಬೆಳೆಗೆ ಬರ್ತಕ್ಕಂಥ ಕರೆಟ್ಟಾಗಿ ಬೆಲೆ ಇಲ್ಲ ಆ ಬೆಲೆ ಮಾಡ್ಬೇಕಪ್ಪಾ ಅಂದ್ರೆ ಅಷ್ಟು ಕಿರಿಕಿರಿ ಆಮೇಲೆ ಈ ಪೀ ಕೃಷಿ ಮಾರ್ಕಟ್ಟೆಯ ಅಧ್ಯಕ್ಷರ ಅಪ್ಪಣೆಯಂತೆ ಕೆಲವು ಮತ್ತು ಬ್ರೋಕರ್ಗಳು ಆಗ್ಲಿ ಯಾರೇ ಆಗ್ಲಿ ಇರ್ತಾರೆ ಇಲ್ಲಂತೇನಲ್ಲ ಯಾಕಂದ್ರೆ ಅಲ್ಲಿ ನಾವು ಅನ್ಬೋಗ್ಸಿದ ಕಷ್ಟಗಳು ಒಂದಲ್ಲಾ ಎರಡಲ್ಲಾ ಯಾಕಂದ್ರೆ ಅವ್ರು ಎಷ್ಟೊತ್ತಿನಾಗ ಮಾರ್ಕೆಟು ಟೆಂಡರ್ ಅಂದರೆ ಅಷ್ಟೋತನಕ ನಾವು ಕಾದು ಕೂತ್ಕೋಬೇಕು ಈ ರೀತಿ ಆ ಮಾರುಕಟ್ಟೆಯಲ್ಲಿ ಅನ್ಬೊಸ್ತಕ್ಕಂಥ ಕಷ್ಟಗಳು ಯಾಕಂದ್ರೆ ನಾವು ಬೆಳೆಸಿ ಇವತ್ತು ದುಡ್ಡು ತಗೊಂಬರ್ತಿವಪ್ಪ ಅಂದ್ರೆ ಗಂಡ ಹೆಂಡ್ತಿ ಮಕ್ಕಳು ಜೀವನ ಹೆಂಗಿರ್ತದೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ ಇವತ್ತಿನ ಸ್ಥಿತಿ ಏನಾಗಿದ್ಯಪ್ಪಾ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಬೆಲೆ ಏರಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ದುಡ್ಡು ನಾವು ತಗೊಂಬರೋ ಪರಿಸ್ಥಿತಿ ಅದು ಅವು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಲ್ಲಿ ಇದೆ